ಸರ್ ನಮಸ್ತೆ ಪವನ್ ಅಂತ ಸರ್ ಸುಮನ್ ಟ್ರಾವೆಲ್ಸಾ ಮಾತಾಡ್ತಿರೋದು ಸರ್ ನಾನು ಕೊಪ್ಪಳ ಬರ್ತಾ ಇದ್ದೇನೆ ಸರ್ ಈಗ ಜಾತ್ರೆ ಐತಲ್ಲ ಸರ್ ಅದಕ್ಕೋಸ್ಕರ ಬರ ಹತ್ತೀನಿ ಸರ್ ನಾ ಕೊಪ್ಪಳ ಹಾಂ ಸರ್ ನಾವು ಒಂದು ಒಂದು ಆರು ಏಳು ಜನ ಆಗ್ತಿವಿ ಸರ್ ಸರ್ ಒಂದು ಏಳು ದಿನದ ಮಟ್ಟಿಗೆ ಇರ್ತೀನಿ ಸರ್ ನಾನು ಕೊಪ್ಪಳ

ಇಲ್ಲ ಸರ್ ಫ್ಯಾಮಿಲಿ ಫ್ಯಾಮಿಲಿ ಬರ್ತೀವಿ

ಸರ್ ನನಗೆ ಕೊಪ್ಪಳ ಓಡಾಡೋಕೆ ಒಂದು ಕಾರ್ ಬೇಕು ಸರ್ ಏಳು ಜನಕ್ಕಾಗುವಷ್ಟು ಇಲ್ಲ ಒಂದು ಆದರೆ ಒಂದು ಸರ್ ಎರಡು ಆದರೆ ಎರಡನ್ನ ಮಾಡಿ ಹಾಂ ಕೊಪ್ಪಳ ಓಡಾಡೋಕೆ ಒಂದು ಕಾರ್ ಎರಡು ಕಾರ್ ಸರ್ ಹಾಂ ಸರ್ ನಿಮ್ಮವೇ ಇದೆ ಅಲ್ಲ ಕಾರ್ ಸರ್ ಹಾಂ ಓಕೆ ಸರ್ ಎರಡು ಕಾರ್ ನಮಗೆ ಇದು ಅರೇಂಜ್ ಮಾಡಿ ಸರ್ ಆಮೇಲೆ ಸರ್ ನಮಗೆ ಉಳ್ಕೋಳಕ್ಕೆ ಎರಡು ರೂಮ್ ಸರ್ ಹಾಂ ಸರ್ ಡಬಲ್ ಬೆಡ್ರೂಮ್ ಇರೋದು ಸರ್ ಮತ್ತು ನಮಗೆ ಎಕೊಮೊಡೇಶನ್ಗೆ ಊಟಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಿತ್ತು ಸರ್ ನೀವೇ ನೋಡ್ಕೊಳ್ತೀರಲ್ಲ

ಒಂದು ಹಾಂ ಸರ್ ನೀವು ನೀವು ರೂಮಿಂದು ಮತ್ತು ಊಟದ್ದು ಎರಡನ್ನು ನೋಡ್ಕೊಳ್ಳಿ ಅದು ಅಮೌಂಟ್ ಎಷ್ಟಾಗುತ್ತೆ ಸರ್ ಮಿನಿಮಮ್ ಹಾಂ ಸರ್ ಏಳು ಜನ ಇದ್ದೀವಿ ಸರ್

ಹಾಂ ಸರ್ ನನಗೆ ಕೊಪ್ಪಳ ಜಾತ್ರೆ ಮುಗ್ಸ್ಕಂಡು ಒಂದು ಎರಡು ಮೂರು ದಿನ ನಾಲ್ಕು ದಿನ ಲೆಕ್ಕ ಇರ್ತೀನಿ ಸರ್ ನಾನಲ್ಲಿ ಒಂದು ವಾರನು ಅಗ್ಬೋದು ಬಟ್ ಸುತ್ತಲೂ ಎಲ್ಲ ಓಡಾಡೋಕೆ ನನಗೆ ಕಾರ್ ಬೇಕು ಸರ್ ಅಲ್ಲೆಲ್ಲ ನನಗೆ

ಸರ್ ಒಂದು ವೀಕ್ ಒಂದು ವೀಕ್ ನೀವು ನಮ್ಮ ಜೊತೆ ಇರ್ಬೇಕು ಸರ್ ಅಷ್ಟೇ ಗೈಡೆಡ್ ಆಗಿ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ನಾನು ಕಾಲ್ ಮಾಡಿ ಬರ್ತೀನಿ ಸರ್